ಹಲೋ ಆಂ ಹೇಳಪ್ಪ ಹೇಳು ಹೇಳು ಹೇಳು ಹೌದಾ ಹಾಕಿಲ್ಲ ನೀನು ಇನ್ನೂ ಓಕೆ ಅದು ವಿದ್ಯಾಸಿರಿ ಅಂತೇಳಿ ಸ್ಕಾಲರ್ಶಿಪ್ ಈಗ ಬಿಟ್ಟಿದ್ದಾರೆ ಅದಕ್ಕೆ ನೀನು ಹಾಕು ಹಾಕಕ್ಕಾ ಏನು ಏನು ಬೇಕು ಅಂತ ಹೇಳಿದರೆ ಆಧಾರ್ ಕಾರ್ಡ್ ಬೇಕು ನಿನ್ನದು ಮೊನ್ನೆ ಪಾಸಾಗ್ಯದಲ್ಲ ಅದು ಮಾರ್ಕ್ಸ್ ಕಾರ್ಡ್ ಬೇಕು ನಿನ್ನದು ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು ಮತ್ತು ಬ್ಯಾಂಕು ಪಾಸ್ಬುಕ್ಕು ಬೇಕು ಇಲ್ಲ ಅದು ನಿಮಗ್ ಒಂದು ರಶೀದಿ ಬಂದಿರ್ತದಲ್ಲ ಹಾಕ್ದಾಗ ಆ ರಶೀದಿ ಒಂದು ಆಗ ಹಾಕಿರೆ ಸಾಕಾಗುತ್ತೆ ಆಮೇಲೆ ಎರಡು ಫೋಟೋ ಇರುತ್ತೆ ಫೋಟೋ ಒಂದು ಇದು ಮಾಡಿ ಒಂದು ಅರ್ಜಿ ತುಂಬಿ ನೀವು ಹಾಕ್ಬೇಕಾಗುತ್ತೆ ಯಾವಾಗ ಅಪ್ಲೈ ಮಾಡ್ತೀಯ ಆವಾಗಲಿಂದ ನಿನಗೆ ಸ್ಕಾಲರ್ಶಿಪ್ ಬರುತ್ತೆ ಅದು ಆದಷ್ಟು ಬೇಗ ನೀನು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೇಕು ಮುಂದಿನ್ವಾರ ಇದೆ ಅದು ಮುಂದಿನ್ವಾರ ಹದಿನೈದಕ್ಕಾ ಏನೋ ಯಾವಾಗ್ಲೋ ಇರ್ಬೇಕು ಆದಷ್ಟು ಅದರೊಳಗೆ ಬಂದು ಹಾಕ್ಬಿಡು ಯಾಕಂದರೆ ಲಾ ಕೊನೆ ದಿನ ಅಂದ್ರೆ ನಿನಗ್ ಮತ್ತೆ ಸ್ಕಾಲರ್ಶಿಪ್ ಕಡಿಮೆ ಬರುತ್ತೆ ಅದು ಊಂ ನಡೀತದೆ ನಡಿತದೆ ಅದು ನಂಬರ್ ಒಂದು ಕೊಟ್ಟಿರ್ತಾರೆ ಅಲ್ಲ ಅವರು ಅದು ಅದು ನಡಿತೈತೆ ಆದಷ್ಟು ಬೇಗ ನೀನು ಎಷ್ಟು ಬೇಗ ಅಪ್ಲೈ ಮಾಡ್ತೀಯೋ ಅಷ್ಟು ನಿನಗೆ ಅಮೌಂಟು ಜಾಸ್ತಿ ಬರುತ್ತೆ ಅದ್ರ ಜೊತೆಗ್ ನಿನ್ನದು ಪಸ್ಟ್ ಕ್ಲಾಸ್ ಇದೆಯಲ್ಲ ಪಸ್ಟ್ ಕ್ಲಾಸ್ ಇರೋದರಿಂದ ಅಮೌಂಟು ಜಾಸ್ತಿ ಬರುತ್ತೆ ನಿನ್ನ ಮಾರ್ಕ್ಸ್ ಕಾರ್ಡಿನ ಮೇಲೆ ಬರ್ತದೆ ಮಾರ್ಕ್ಸ್ ಮೆ ಪಸ್ಟ್ ಕ್ಲಾಸ್ ಅಲ್ಲ ಪಸ್ಟ್ ಕ್ಲಾಸಿನ ಮೇಲೆ ಬರುತ್ತೆ ಅದು ಏಳನೇ ಕ್ಲಾಸ್ಗೆ ಏನು ಆ ಪರ್ಸೆಂಟೇಜಿನ ಮೇಲೆ ಬರುತ್ತೆ ಬಂದು ಅಪ್ಲೈ ಮಾಡು ಆಂ ಬೇಗ ಅಪ್ಲೈ ಮಾಡ್ಬೋಕು ಟೈಮ್ ಇಲ್ಲ ಮತ್ತೆ ಆಂ ವೋಕೆ ಓಕೆ ಓಕೆ ಓಕೆಪ್ಪ ಓಕೆ ಓಕೆ